ನಾನು ನೆಗೆಟಿವ್ ಬಗ್ಗೆ ಮಾತನಾಡುವುದಕ್ಕೆ ಡಸ್ಟ್ಬಿನ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಕಾರಣ ಏನೆಂದರೆ ಡಸ್ಟ್ಬಿನ್ ಇರುವುದು ಗಲೀಜನ್ನು ತೆಗೆಯುವುದಕ್ಕೆ ಆದರೂ ಡಸ್ಟ್ಬಿನ್ನಿಂದ ತುಂಬ ಸಮಸ್ಯೆಗಳು ಎದುರಾಗುತ್ತವೆ ಅದು ಏನೆಂದರೆ ಡಸ್ಟ್ಬಿನ್ ಅನ್ನು ನಾವು ಒಳಗಡೆನೂ ಇಡುತ್ತೇವೆ ಹೊರಗಡೆನೂ ಇಡುತ್ತೇವೆ ಮತ್ತು ಒಳಗಡೆ ಅಡುಗೆ ಮನೆಯಲ್ಲಿ ಸಹ ಡಸ್ಟ್ಬಿನ್ ಅನ್ನು ಇಡುತ್ತೇವೆ ಅಡುಗೆ ಮನೆಯಲ್ಲಿ ಒಣ ಕಸ ಹಸಿ ಕಸ ಬೇರೆ ಬೇರೆ ಮಾಡಿ ಹಾಕಲು ಸಾಧ್ಯವಾಗುವುದಿಲ್ಲ ಎಲ್ಲವನ್ನು ಸಹ ಒಂದೇ ಡಸ್ಟ್ಬಿನ್ನಲ್ಲೇ ಹಾಕುತ್ತೇವೆ ಮತ್ತು ಡಸ್ಟ್ಬಿನ್ ಹಾಕೋದಕ್ಕೆ ಒಂದು ಸಪ್ರೇಟ್ ಡಸ್ಟ್ಬಿನ್ ಒಳಗಡೆ ಹಾಕೋದಕ್ಕೆ ಒಂದೂ ಸಪ್ರೇಟ್ ಕವರನ್ನೂ ಉಪಯೋಗಿಸಬೇಕಾಗತ್ತದೆ ಮತ್ತು ಡಸ್ಟ್ಬಿನ್ನಲ್ಲಿ ಹಾಕಿ ಅದ್ರ ಮೇಲೇ ಕವರಿಂಗ್ ಇದ್ರು ಸಹ ಅದರ ಮೇಲೆ ಸಣ್ಣ ಸಣ್ಣ ಹುಳಗಳು ಓಡಾಡುತ್ತಾ ಇರ್ತವೆ ರೆಕ್ಕೆ ಹುಳಗಳು ಓಡಾಡುತ್ತಾ ಇರುತ್ತವೆ ಮತ್ತು ಡಸ್ಟ್ಬಿನ್ ಅದು ಕವರ್ ಮಾಡೋದರಿಂದ ಹಾಕಿಬಿಟ್ಟು ಅದೂ ವಾಸನೆ ಬರುವುದಕ್ಕೇ ಸ್ಟಾಟ್ ಆಗುತ್ತೆ ಅದರಿಂದ ಕಿಚನಲ್ಲಿ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ ಮತ್ತು ಡಸ್ಟ್ಬಿನ್ ಇರೋಹತ್ರ ಬಿಟ್ಟು ಬೇರೆ ಕಡೆ ಎಲ್ಲ ಸಣ್ಣ ಸಣ್ಣ ರೆಕ್ಕೆ ಹುಳಗಳು ಹಾರಾಡ್ತಾ ಇರುತ್ತೆ ಹೊರಗಡೆ ಡಸ್ಟ್ಬಿನ್ ಇಟ್ರೆ ಓ ಅದು ಅಷ್ಟು ಕವರಿಂಗ್ ಇರೋದಿಲ್ಲ ಅದರಲ್ಲೀ ಬೇರೆ ನಾಯಿಗಳು ಅದು ಇದು ಎಲ್ಲ ಬಂದು ತಳ್ಬಿಡ್ತವೆ ಹೊರಗಡೆ ಡಸ್ಟ್ಬಿನ್ನು ಅದೆಲ್ಲ ಹೊರಗಡೆ ಬಿದ್ದೋಗ್ಬಿಡುತ್ತೆ ತುಂಬ ಗಲೀಜು ಅನ್ಸುತ್ತೆ ನಾವು ಕ್ಲೀನಾಗಿ ಇರಲಿ ಅಂತನ್ಬಿಟು ಡಸ್ಟ್ಬಿನ್ ಯೂಸ್ ಮಾಡ್ತೀವಿ ಆದರೆ ಅದೇ ಸ್ವಲ್ಪ ಗಲೀಜು ಅನಿಸುತ್ತೆ ಅದರಲ್ಲೀ ಮಾರ್ಕೆಟಲ್ಲು ಸಹ ಬೇರೆ ಬೇರೆ ಥರ ವಿನ್ಯಾಸದಾ ಹೊಸದಾಗಿ ವಿನ್ಯಾಸ ಆಗಿರುವಂತಹ ಡಸ್ಟ್ಬಿನ್ ಯಾವುದೂ ಸಹ ಬಂದಿಲ್ಲ ಅದರಿಂದ ನನಗೇ ಡಸ್ಟ್ಬಿನ್ ಬಗ್ಗೆ ನೆಗ್ಟಿವ್ ತಾಟ್ಸ್ ಇದೆ ಒಟ್ಟಾರೆ ಹೇಳಬೇಕಂದ್ರೆ ಡಸ್ಟ್ಬಿನ್ ಅಂದರೆ ಆಗಲ್ಲ ಇದೇ ಕಾರಣ ನೀಟಾಗಿ ಇಡೋದಕ್ಕೆ ಆಗೋದಿಲ್ಲ ಡಸ್ಟ್ಬಿನ್ ಅಂದರೆ ಕಸಾನ ಶೇಕರಣೆ ಮಾಡಿ ಇಟ್ಟು ಹೊರಗಡೆ ಹಾಕುವಂಥದ್ದು ಆದರೆ ಶೇಕರಣೆ ಮಾಡಿಡೋದಕ್ಕೆ ಆಗೊಲ್ಲ ಅಂತ ಡಸ್ಟ್ಬಿನ್ ಇರುತ್ತೆ ಅದೂ ಕಿಚನಲ್ಲಿ ಇಡೋದುಕ್ಕೆ ಆಗೋದಿಲ್ಲ ಹೊರಗಡೇನು ಇಡೋದುಕ್ಕೆ ಆಗೋದಿಲ್ಲ ಎಲ್ಲಿ ಇಡೊದುಕ್ಕು ಕಂಫರ್ಟ್ ಅಂತ ಅನಿಸೋದಿಲ್ಲ ಡಸ್ಟ್ಬಿನ್ನ ಅದಕ್ಕೆ ಅಂತ ಸಪ್ರೇಟು ಡಸ್ಟ್ಬಿನ್ನು ಇಡೋದುಕ್ಕೂ ಸಾಲದು ಅಂತ ಹೇಳಿ ಇಟ್ಟು ಅದಕ್ಕೊಂದು ಕವರ್ ಇಡ್ಬೇಕು ಅದ್ನ ಇದ್ಮಾಡಬೇಕು ಅದರಿಂದ ಸ್ಮೆಲ್ಲು ಬೇರೆ ಬೇರೇ ಸಮಸ್ಯೆಗಳೆಲ್ಲ ಅದ್ರಿಂದ ಬರುತ್ತೆ ಮನೆ ಒಳಗಡೆ ಬಂದ ತಕ್ಷಣ ಅದೊಂದು ಬ್ಯಾಡ್ ಸ್ಮೆಲ್ ಆಗಿರೊ ಅಂತ ಡಸ್ಟ್ಬಿನು ಯಾವತ್ತಿದ್ರು ಕಸ ಹೊರ್ಗಡೆ ಹಾಕಬೇಕು ಒಳಗಡೆ ಇಟ್ಕೊಳೋ ಅಂಥದ್ದು ಅಷ್ಟೊಂದು ಸೇಫ್ ಅಲ್ಲ ಯಾಕಂದರೆ ಅದ್ರಿಂದ ತುಂಬ ಕಾಯಿಲೆಗ್ಳು ಬರುತ್ತೆ ಒಳ್ಳೆ ಫೀಲ್ ಅನಿಸಲ್ಲ ಆದ್ರಿಂದ ಡಸ್ಟ್ಬಿನ್ ಹೊರಗಡೇ ಇಷ್ಟ ಇಷ್ಟ ಇಲ್ಲ ನನಗೆ ಡಸ್ಟ್ಬಿನ್ ಅದ್ರ ಬಗ್ಗೆ ನನ್ಗೆ ನೆಗೆಟಿವ್ ಅಪ್ರೋಚ್ ಆಗಿದೆ ಧನ್ಯವಾದಗಳು